ನಾನು ನಗರ ಬಿಟ್ಟು ಹಳ್ಳಿಯಲ್ಲೇ ವಾಸಿಸಲು ಇಚ್ಛಿಸುತ್ತೇನೆ ಏಕೆಂದರೆ ಈಗಿನ ನಗರವು ಯಥೇಚ್ಛವಾಗಿ ವಾಯುಮಾಲಿನ್ಯದಿಂದ ಕೂಡಿದೆ ಮತ್ತು ನಮಗೆ ಬೇಕಾದ ಪರಿಶುದ್ಧ ಆಮ್ಲಜನಕವು ದೊರೆಯಲು ಸಾಧ್ಯವಾಗುತ್ತಿಲ್ಲ ಆದರೆ ನಾವು ಹಳ್ಳಿಯ ಕಡೆ ಹೋದರೆ ನಮಗೆ ಬೇಕಾದ ಶುದ್ಧ ಆಮ್ಲಜನಕದೊಂದಿಗೆ ಪ್ರಕೃತಿ ಸೌಂದರ್ಯವೂ ದೊರೆ ದೊರೆಯುತ್ತದೆ ಮತ್ತು ಈ ನಗರದಲ್ಲಿ ಯಥೇಚ್ಛವಾಗಿ ವಾಹನಗಳ ಕಿರಿಕಿರಿ ಇರುತ್ತದೆ ಆದರೆ ನಾವು ಹಳ್ಳಿಯ ಕಡೆ ಹೋದರೆ ಯಾವುದೇ ತರಹದ ಕಿರಿಕಿರಿ ಇಲ್ಲದೇ ನಮಗೆ ಮ ನಮ್ಮ ಮನಸ್ಸಿಗೆ ಬೇಕಾದ ಮನಃಶಾಂತಿ ದೊರೆಯುತ್ತದೆ ಮತ್ತು ನಾವು ಎತ್ತೆತ್ತಲು ನೋಡಿದರೂ ಹಸಿರು ಹಸಿರು ನಮ್ಮ ಕಣ್ಣಿಗೆ ಬಹಳ ತಂಪನ್ನು ನೀಡುತ್ತದೆ ಆದ್ದರಿಂದ ಮಾನವನ ಜೀವನದಲ್ಲಿ ಹಸಿರು ಮಾ ಶುದ್ಧ ವಾಯುಗಾಳಿ ಮುಖ್ಯವಾಗಿದ್ದರಿಂದ ನಾನು ನಗರ ಬಿಟ್ಟು ಹಳ್ಳಿಯಲ್ಲೂ ವಾಸಿಸಲು ಇಚ್ಛಿಸುತ್ತೇನೆ